ಜೀನ್ಸ್ ಎಲ್ಲರೂ ಜೀನ್ಸನ್ನು ಹಾಕುತ್ತಾರೆ ಜೀನ್ಸಿಂದ ಬಹಳ ಸ್ಟೈಲ್ ಕ್ರಿಯೇಟ್ ಮಾಡಬಹುದು ಜೀನ್ಸ್ ಎಲ್ಲ ಹುಡುಗಿ ಹುಡುಗ ಎಲ್ಲ ಎಲ್ಲರೂ ಹಾಕ್ಕೊಳ್ತಾರೆ ಅದರಿಂದ ಭಾಳ ಉಪ್ಯೋಗ ಇದೆ ವಿಂಟರ್ ಚಳಿಗಾಲದಲ್ಲಿ ಎಲ್ಲ ಅದರಿಂದ ನಮಿಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ನಾವು ಬಿಸಿಯಾಗಿ ಇರ್ಬೌದು ಅದು ಅದರಿಂದ ಭಾಳ ಟೈಪ್ಸ್ ಭಾಳ ಟೈಪ್ಸಲ್ಲಿ ಜೀನ್ಸ್ ಸಿಗುತ್ತೆ ಭಾಳ ನ್ ವಿವಿಧ ಬಗೆಗಳ ಬಗೆಗಳ ಜೀನ್ಸ್ಗಳು ಲಭ್ಯವಿದೆ ಮಾಮ್ಸ್ ಜೀನ್ಸ್ ವೈಡ್ ಜೀನ್ಸ್ ಬೆಲ್ ಬಾಟಂ ಜೀನ್ಸ್ ಸ್ಟ್ರೇಟ್ ಕಟ್ ಜೀನ್ಸ್ ಸ್ಕಿನ್ನೀ ಜೀನ್ಸ್ ಹಲವಾರು ನಮ್ನೆ ಜೀನ್ಸ ಜೀನ್ಸಿನ ಹೆಸರುಗಳು ಇದೆ ನಾ ಹುಡುಗಿ ಹುಡ್ಗಿಯವ್ರು ಅಷ್ಟೇ ಅಲ್ಲ ಹುಡ್ಗರೂ ಜೀನ್ಸನ್ನು ಹಾಕ್ಕೊಳ್ತಾರೆ ಇದು ಜೀನ್ಸಿಂದ ಭಾಳ ವಿವಿಧವಾದ ಸ್ಟೈಲ್ಸನ್ನು ಕ್ರಿಯೇಟ್ ಮಾಡ್ಬೋದು ಈಗ ಎಲ್ಲರಿಗೂ ಜೀನ್ಸ್ ಅವಶ್ಯಕತೆ ಬಹಳ ಇದೆ ಎಲ್ಲರೂ ನಾರ್ಮಲ್ಲಾಗಿ ಪ್ರತಿದಿನ ಜೀನ್ಶನ್ನು ಉಡು ಉಡುತ್ತಾರೆ ಪ್ರತಿದಿನಕ್ಕೆ ಜೀನ್ಸ್ ಬೇಕಾಗಿದೆ